ಹಲೋ ಅಯ್ಯಂಗಾರ್ ಬೇಕ್ರಿ ಅವರಾ ಹಾಂ ಈಗ ನಮಗೆ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಇತ್ತು ಅದ್ಕೆ ಒಂದಷ್ಟು ಸ್ವೀಟುಗಳು ಬೇಕಿತ್ತು ಒಂದು ಐದು ನೂರು ಜನ್ರಿಗೆ ಸಣ್ಣ ಕಾರ್ಯಕ್ರಮ ಅದಕ್ಕೆ ಒಂದು ಮುನ್ನೂರು ಹೋಳಿಗೆ ಒಂದು ಎರಡು ನೂರು ಬೂಂದಿ ಲಾಡು ಒಂದು ನೂರು ಜಿಲೇಬಿ ಹೀಗೆ ಈಗ ನಿಮ್ದು ಅರ್ಧ ಕೆಜಿ ಸ್ವೀಟಿಗ್ ಹೆಂಗೆ ರೇಟು ಹದಿನೈದು ರೂಪಾಯಿ ಹೋಳಿಗೆ ಹ್ಞು ಹ್ಞೂ

ಹೌದಾ ಅದೇ ಬಾಕಿ ಸ್ವೀಟಿನಲ್ಲಿ ಸಿಹಿ ಖಾರ ಇದೆಲ್ಲ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣದಲ್ಲಿ ಸರ್ಯಾಗಿರುತ್ತಾ

ಹಾಗೆ

ನಾನು ಹಾಗಾದ್ರೆ ವಿಚಾರ ಮಾಡಿ ಮತ್ತೆ ಎರಡ್ನೇ ನಿಮ್ಮನ್ನೇ ಸಂಪರ್ಕ ಮಾಡ್ತೆ ನಾನು ಹೌದು ಈಗ ಎಷ್ಟು ಎಷ್ಟು ದಿನದ ಒಳಗೆ ಅಡ್ಡಿಲ್ಲ ಹಂಗಾದ್ರೆ ಅಡ್ಡಿಲ್ಲ ಹಂಗಾದ್ರೆ ಮತ್ತೆ ಮತ್ತೆ ಮಾಡ್ತೆ ನಾನೇ ಅಡ್ಡಿಲ್ಲ ಓಕೆ